ನಾನು ಬೈಕಿನಲ್ಲಿ ಭಾರತದ ಬೇರೆ ಬೇರೆ ಕಡೆಗೆ ಹೋಗಿದ್ದೇನೆ ನನಗೆ ಈಗ ಸಹ ನೆನಪಿದೆ ನಾನು ಫಸ್ಟಿಗೆ ನನ್ನ ಗೆಳೆಯರ ಜೊತೆ ಪ್ರವಾಸಕ್ಕೆ ಬೈಕಲ್ಲಿ ಹೋದದ್ದು ಅದಕ್ಕಿಂತ ಮೊದಲು ನಾನು ಹೇಳ್ತಾಯಿದ್ದೆ ಯಾರಲ್ಲಿ ಬೈಕ್ ತಕೊಂಡು ಹೋಗೋದು ಅಂತ ಅದರ ಬದಲು ಗಾಡಿಯಲ್ಲೇ ಹೋಗುವ ಅಂತ ಹೇಳ್ತಾ ಇದ್ದೆ ನಂತರ ಅಲ್ಲಿಗೆ ಹೋಗಿ ಬಂದ ಮೇಲೆ ನನ್ನ ಗೆಳೆಯರ ಜೊತೆ ಬೇರೆ ಬೇರೆ ಕಡೆಗೆ ಬೈಕಲ್ಲಿ ಹೋಗಿ ಬಂದಿದ್ವಿ ನಾವು ಎಂಟು ಜನ ಫ್ರೆಂಡ್ಸ್ ಸೇರಿ ಲಡಾಖ್ಗೆ ಹೋಗಿದ್ದೆ ಅದು ನಾವು ನವೆಂಬರಲ್ಲಿ ಕಾಲೇಜಿಗೆ ರಜೆ ಇದ್ದಾಗ ಹೋದದ್ದು ಅದು ಎರಡು ವಾರದ ಪ್ರಯಾಣ ಆಗಿತ್ತು ಅದನ್ನು ನಾವು ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿಂದ ವಾಪಸ್ ಬರುವಾಗ ಸುಸ್ತಾಗತ್ತಾ ಅಂತ ಎಣಿಸಿದ್ವಿ ಆದರೆ ನಮಗೆ ಗೊತ್ತೇ ಆಗಲಿಲ್ಲ ಅದಾದ ನಂತರ ಕಾಲೇಜಿನ ಫೈನಲ್ ಇಯರ್ನಲ್ಲಿ ನಾವು ಕೇರಳಕ್ಕೆ ಹೋಗಿದ್ವಿ ಅಲ್ಲಿ ಪರಿಸರ ಎಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಅಲ್ಲಿ ಒಂದು ವಾರ ಬೇರೆ ಬೇರೆ ಪ್ರದೇಶಕ್ಕೆ ತಿರುಗಿ ವಾಪಸ್ ಬಂದದ್ದು ಅದು ಕೂಡ ಮರಿಲಿಕ್ಕೆ ಆಗುವುದಿಲ್ಲ ನಾನು ಮತ್ತು ನನ್ನ ಫ್ರೆಂಡ್ಸ ಕನ್ಯಾಕುಮಾರಿಯನ್ನು ಒಂದು ಸಲ ಹೋಗಬೇಕು ಅಂತ ಇದ್ವಿ ಅಲ್ಲಿ ಸೂರ್ಯಾಸ್ತ ತುಂಬ ಚೆನ್ನಾಗಿ ಕಂಡು ಬರುತ್ತೆ ಅಂತ ಹೇಳ್ತಾ ಇದ್ದರು ಅದಕ್ಕೆ ಅಲ್ಲಿಗೆ ಒಂದು ಸಲ ಹೋಗಬೇಕು ಆದರೆ ಯಾವಾಗ ಹೋಗೋದು ಅಂತ ಇನ್ನೂ ನಿರ್ಧಾರ ಮಾಡಲಿಲ್ಲ ಆದರೆ ಅಲ್ಲಿಗೆ ಒಂದು ಸಲ ಹೋಗಲೇಬೇಕು